ರೈ ರೈತ ರೈತ ಮೊದಲು ಎತ್ತುಗಳನ್ನು ಕಟ್ಟಿ ನೇಗಿಲಿಂದ ಹೊಲನ ಉಳ್ತಾ ಉಳ್ತಾಯಿದ್ದರು ಇವಾಗ ಎಲ್ಲ ಮಿಷಿನ್ ಬಂದ್ಬಿಟ್ಟಿದೆ ಆವಾಗದು ಅವಾಗ ಕೈಯ್ಯಿಂದ ನಾಟಿ ಗದ್ದೆಗೆ ಹೊಲಕ್ಕೆ ಎಲ್ಲ ನಾಟಿ ಹಾಕ್ತಾಯಿದ್ದರು ರಾಗಿ ರಾಗಿ ಪೈರು ಇದೆಲ್ಲ ಹಾಕ್ತಾಯಿದ್ದರು ಇವಾಗ ಇವಾಗ ಅದೆಲ್ಲ ಮಿಷಿನ್ನಲ್ಲೇ ಮಾಡ್ತಾಯಿದ್ದಾರೆ ಮೊದ್ಲಿದ್ದು ಮೊದಲು ಎಲ್ಲ ಕೈಯ್ಯಲ್ಲೇ ಇದು ಇದು ಮಾಡ್ತಾಯಿದ್ದರು ಇವಾಗ ಅದೆಲ್ಲ ಇಲ್ಲ ಎಲ್ಲ ಮಿಷಿನ್ ಬಂದ್ಬಿಟ್ಟಿದೆ ಮೊದಲಿನ ಮೊದಲು ಚೆನ್ನಾಗಿ ರೈತ ದುಡಿಮೆಯಿಂದ ದುಡಿಮೆ ಮಾಡಿದ ಆರೋಗ್ಯದಿಂದ ಇರ್ತಾಯಿದ್ದ ಇವಾಗ ಮಿಷಿನ್ ಬಂದ್ಬಿಟ್ಟಿರೋದ್ರಿಂದ ರೈತ ಯಾವ ಕೆಲಸನೂ ಮಾಡೋಲ್ಲ ಎಲ್ಲ ಸ್ ಕಾಯಿಲೆಗಳೆಲ್ಲ ತುಂಬ್ಕೊಳ್ತಾಯಿದೆ ರೈತರಿಗೂನು ಅವಾಗ ರಾಗಿ ಬೆಳೆದ್ಬಿಟ್ಟು ರಾಗಿ ಮುದ್ದೆಯೇ ತಿನ್ನೋರು ಇವಾಗ ರಾಗಿ ಮುದ್ದೆ ಅಂತ ಅಂದ್ರೆ ಎಲ್ರಿಗೂ ಅಲರ್ಜಿ ಆಗೋಗೈತೆ ಮೊದಲು ಹಿಂದಿನ ಕಾಲದ್ದು ರೈತ ರೈತ್ರು ಇದಕ್ಕೂನು ಇವಾಗಿನ ರೈತರ ರೈತರ ಇದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಐತೆ ಈಗ ಎಲ್ಲ ಮಿಷಿನ್ ಮಿಷಿನಿಂದ ಟ್ಯಾಕ್ಟ್ರ ತಂದು ಉಳಿಸ್ತಾರೆ ಆಗ ಎತ್ತುಗಳಿಂದ ನೇಗಿಲು ತನ್ನ ನೇಗಿಲಿಂದ ಉಳುಮೆ ಮಾಡೋರು ಕೈಯ್ಯಿಂದ ಎಲ್ಲ ಹಗೆಯೋರು ಆಗ ನಾಟಿ ಗದ್ದೆಗೆ ನಾಟಿ ಹಾಕಬೇಕಾದ್ರೆ ಏನು ಆಳ್ಗಳನ್ನು ತಂದು ನಾಟಿ ಹಾಕಿಸೋರು ನಾಟಿ ಹಾಕಿ ಅವರು ಬಗ್ಗಿ ಎದ್ದು ಮಾಡ್ತಾಯಿದ್ದರೆ ನಮ್ಮ ಆರೋಗ್ಯವೂ ಚೆನ್ನಾಗಿರೋದು ಅವಾಗ ಈಗ ಅದೆಲ್ಲ ಇಲ್ಲ ಎಲ್ಲ ನಿಂತೋಗೈತೆ ಏನಿದ್ದರು ಇವಾಗೆಲ್ಲ ಮಿಷಿನ್ನು ಟ್ಯಾಕ್ಟ್ರ ತರೋದು ಉಳಿಸೋದು ಇವಾಗ ಎತ್ತು ನೇಗಿಲು ಇದು ಯಾವುದು ರೈತರಿಗೆ ಬೇಕಾ ಬೇಕಾಗಿಲ್ಲ ರೈತರು ಆವಾಗ ಆಗಿನ ಕಾಲದಲ್ಲಿ ರೈತರು ಒಳ್ಳೆಯ ವ್ಯವಸಾಯ ಮಾಡಿ ಬೆಳೆಗಳನ್ನು ಬೆಳೆಸಿ ಅದನ್ನು ಕಟಾವು ಮಾಡಿ ಕೈಯ್ಯಿಂದಲೇ ಕಟಾವು ಮಾಡೋರು ತೊಗೊಂಡು ಹೋಗಿ ಕಣ ಅಂತ ಮಾಡಿರೋರು ಕಣ ಮಾಡಿಬಿಟ್ಟು ಅದರಲ್ಲೆಲ್ಲ ಶೇಖರಣೆ ಮಾಡಿಟ್ಕೊಂಡು ಒಂದು ದಿನ ಎಲ್ಲ ತೆಗೆದು ತ ಅವರೇ ದೊಣ್ಣೆಯಿಂದ ಬಡಿಯೋರು ಬಡಿದು ಚ ರಾಗಿ ಭತ್ತ ಇದು ಎಲ್ಲ ಬೇರ್ಪಡಿಸೋರು ಇವಾಗ ಹಂಗಲ್ಲ ಎಲ್ಲ ಮಿಷಿನ್ನಲ್ಲೆನೇ ಇದು ಮಾಡ್ತಾಯಿದ್ದಾರೆ ಆಗಿನ ಕಾಲದ್ದು ವ್ಯವಸಾಯಕ್ಕೂ ಈಗಿನ ಕಾಲದ್ದು ವ್ಯವಸಾಯಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಐತೆ ರೈತ್ರು ಅವಾಗ ಹಿಪ್ನೇರಳೆ ಸೊಪ್ಪನ್ನು ಬೆಳೆಸೋರು ಹಿಪ್ನೇರಳೆ ಸೊಪ್ಪಿಂದ ತುಂಬ ಅ ಅನುಕೂಲ ಐತೆ ಅದು ಹುಳುಗಳು ಸಾಕಿ ಹುಳ ಎಲ್ಲ ಸಾಕಿ ಹಿಪ್ನೇರಳೆ ಗೂಡು ಇದು ಕಟ್ಟಿ ಕಟ್ಟಿ ಅದರಿಂದ ರೇಷ್ಮೆ ದಾರನ ತೆಗಿಯೋರು ಆಗ ಈಗೆಲ್ಲ ಮಿಷಿನ್ನು ಮಿಷಿನ್ನಲ್ಲಿ ಎಲ್ಲ ಇದು ಮಾಡೋ ಮಾಡ್ತಾರೆ ನಾವು ರೈತರು ಮ ರೈತರು ಮಕ್ಕಳು ಯಾವಾಗಲೂ ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟು ದುಡಿದ್ರೆ ಹೊಟ್ಟೆ ತುಂಬ ಅನ್ನ ಅಂತಾರಲ್ಲ ಆ ಥರ ಕಷ್ಟ ಪಟ್ಟೋರಿಗೆ ಯಾವಾಗಲೂ ಸುಖ ಇದ್ದೇ ಇರ್ತೈತೆ ಈಗ ಕಷ್ಟ ಪಡೋ ಇದೇ ಇಲ್ಲ ಇವಾಗಿನ ಕಾಲದ ಜನ್ರೇಷನಲ್ಲಿ ಕಷ್ಟ ಪಡೋ ಪಡೋದಿದ್ದು ಪಡಲೇಬಾರ್ದು ದುಡ್ಡು ಮಾತ್ರ ಬರಬೇಕು ಅನ್ನೋ ಮನೋಭಾವ ಬೆಳೆದು ಬಿಟ್ಟೈತೆ ರೈತ್ರಿಗೂನು ಅವ್ರಿಗೇನು ಮಾಡಿದ್ರೂನು ಇವಾಗ ಎಲ್ಲ ಮಿಷಿನಲ್ಲೇ ಮಾಡ್ತಾರೆ ಮಿಷಿನಲ್ಲಿ ಭತ್ತ ಭತ್ತ ತೆಗೆಯೋದು ರಾಗಿ ಇದೆಲ್ಲ ತೆಗೆಯೋದು ಉಳುಮೆ ಮಾಡೋದು ಎಲ್ಲ ಮಿಷಿನಲ್ಲೇ ಆಗಿನ ಕಾಲದಲ್ಲಿ ಎಲ್ಲ ಕೈಯ್ಯಲ್ಲೇ ಮಾಡ್ತಾಯಿದ್ದರು ಈಗ ಕೃಷಿ ತುಂಬ ಹಿಂದುಳಿದು ಬಿಟ್ಟೈತೆ ಎಲ್ಲರೂ ಇವಾಗ ರೈತರೆಲ್ಲ ಹೊಲಗಳೆಲ್ಲ ಮಾರಿ ಮಾರಿ ಎಲ್ಲ ದುಡ್ಡು ಮಾಡಿಕೊಂಡು ಎಲ್ಲ ಸಿಟಿಗೆ ಬಿದ್ಬಿಟ್ಟವ್ರೆ ಎಲ್ಲ ಬ ಹೋಗಿ ಕಾರ್ಮಿಕ್ರಿಗೆ ಅವರು ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಇಲ್ಲಿ ಸೇರಿಕೊಂಡು ದುಡ್ಡು ಹೊಲ ಎಲ್ಲ ಮಾರಿ ಬಿಟ್ಟವ್ರೆ ಇವಾಗ ಯಾರು ದುಡಿಮೆ ಮಾಡವ್ರೆ ಇಲ್ಲ ಸ ರೈತರು ಹೊಲ್ದ ಹೊಲಗಳೆಲ್ಲ ಮಾರ್ಕೊಂಡು ಮಾರಿಕೊಂಡು ಎಲ್ಲ ಸಿಟಿಗೆ ಬಿದ್ಬಿಟ್ಟವ್ರೆ ರೈತ್ರೆಲ್ಲ ಈ ಹಿಂದ್ಲ ಕಾಲ್ದಂತೆ ಕಷ್ಟಪಟ್ಟು ದುಡ್ದು ಬೆವ್ರು ಸುರಿಸಿ ಸಂಪಾದನೆ ಮಾಡಬೇಕು ಬೆವ್ರು ಸುರಿಸಿ ನಾವು ಇದು ಮಾಡಬೇಕು ಅನ್ನೋ ಇದೆ ಇಲ್ಲ ಈಗ ಈಗಿನ ಜನ್ರೇಷನ್ನವ್ರಿಗೆ ಏನಿದ್ದರೂ ಎಲ್ಲ ಮಾರಬೇಕು ದುಡ್ಡು ಮಾಡ್ಕೊಳ್ಬೇಕು ರಾಜಾರೋಷವಾಗಿ ತಿರುಗ್ಬೇಕು ಆ ಥರ ಈಗಿನ ಜನ್ರೇಷನ್ ಆಗೋಗೈತೆ ನಾ ನಾವು ಎಷ್ಟು ಕಷ್ಟಪಟ್ಟು ದುಡಿತೀವೋ ಅಷ್ಟು ನಮಗೆ ಆರೋಗ್ಯ ತುಂಬ ಚೆನ್ನಾಗಿರ್ತೈತೆ